ಹಾಂ ಹಲೋ ಹಾಂ ಸುಗಂಧಿ ದೀಪ್ತಿ ಅಲ್ಲವಾ ಹಾಂ ದೀಪ್ತಿ ಹೇಗಿದ್ದೀಯಾ ನಾನು ಫೈನ್ ನೀನು ಹೇಗಿದಿಯಾ ದೀಪ್ತಿ ನನಗೊಂದು ಹೆಲ್ಪ್ ಬೇಕಾಗಿತ್ತು ನನಗಂದ್ರೆ ನನ್ನ ಮಾವನಿಗೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇದೆ ಅವರಿಗೆ ಸರಿಯಾಗಿ ಕಾಣಿಸ್ತಿಲ್ಲ ನಿನಗೆ ಗೊತ್ತಿರುವ ಯಾವುದಾದ್ರು ಡಾಕ್ಟ್ರು ಇದ್ದಾರಾ ಹೇಳ್ಬೋದಾ ಹಾಂ ಹೌದೌದು ಅವರಿಗೆ ಕಣ್ಣಿನ ಆಸ್ಪತ್ರೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಓಕೆ ದೀಪ್ತಿ ಅಲ್ಲಿ ಒಳ್ಳೆದಿದೆಯಾ ಹಾಸ್ಪಿಟಲ್ ಎಲ್ಲ ಹಾಂ ಹಾಂ

ಹೌದಾ ಹಾಂ ಅಲ್ಲಿ ಅಂದರೆ ಹಾಂ ಓಕೆ ದೀಪ್ತಿ ಅಂದರೆ ಅಲ್ಲಿ ಫೀಸೆಲ್ಲ ಹೇಗೆ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಕೆಲವು ಕಡೆಯಿಂದ ಅಂದರೆ ಫೀಸ್ ಜಾಸ್ತಿ ಕೇಳ್ತಾರೆ ಮತ್ತು ಟ್ರೀಟ್ಮೆಂಟ್ ಸರಿಯಾಗಿ ಕೊಡೋಲ್ಲ ಆ ಥರ ಎಲ್ಲ ಇರುತ್ತೆ ಸೋ ಟ್ರೀಟ್ಮೆಂಟ್ ಎಲ್ಲ ಹೇಗೆ ಚೆನ್ನಾಗಿದೆ ಅಲ್ಲವಾ ಮತ್ತು ಫೀಸ್ ಫೀಸ್ ಹೌದಾ ಹ್ಞೂ ಹಾಂ ಹಾಂ ಮತ್ತು ಫೀಸೆಲ್ಲ ಹೇಗೆ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಹೌದಾ ಅಂದರೆ ಅದೇ ಅಂದರೆ ಕೆಲವು ಕಡೆ ಸ್ವಲ್ಪ

ಓಕೆ ಹಾಂ ಹೌದಾ ದೀಪ್ತಿ ಅಂದರೆ ಓಕೆ ಒಂದು ಅಂದರೆ ನಂಗೊಂದು ಅವ್ರದು ನಂಬರ್ ಕೊಡಿ ಆಯಿತು ದೀಪ್ತಿ ನನಗೊಂದು ಹೆಲ್ಪ್ ಮಾಡು ಹಾಗಾದ್ರೆ ನನಗೊಂದು ನೀ ಅವ್ರ ನಂಬರನ್ನ ನನಗೊಂದು ವಾಟ್ಸಾಪ್ ಮಾಡು ಆಯಿತಾ ನಾನಲ್ಲಿ ಹಾಂ ಓಕೆ ದೀಪ್ತಿ ಓಕೆ ಓಕೆ ಹಾಂ ಬಾಯ್ ದೀಪ್ತಿ ಓಕೆ ಥ್ಯಾಂಕ್ ಯು ಓಕೆ ಬಾಯ್ ಹಾಂ ಬಾಯ್ ಹಾಂ